ನನಗೆ ಒಂದು ಮೊಬೈಲ್ ತೆಗೆದುಕೊಳ್ಳಬೇಕೆಂಬುದು ತುಂಬಾ ಆಸೆ ಆಗಿತ್ತು ಕೊನೆಗೂ ನಾನು ನನ್ನ ಇಷ್ಟ ಪಟ್ಟ ಮೊಬೈಲನ್ನೇ ತೆಗೆದುಕೊಂಡೆ ಅದು ಐಫೋನ್ ಹಾಗೆ ಅದು ನನ್ನ ಮೊದಲ ಸಂಬಳದಿಂದ ನಾನು ತೆಗೆದುಕೊಂಡ ಮೊಬೈಲ್ ಹಾಗೆ ಅದು ನನ್ಗೆ ಹೇಳೋಕ್ಕಾಗಲ್ಲ ಅಷ್ಟು ಖುಷಿಯಾಗಿತ್ತು ಆ ನನ್ನ ಫಸ್ಟ್ ಮೊಬೈಲ್ ಅದು ಕೂಡ ನನ್ನ ಇಷ್ಟವಾದ ಮೊಬೈಲ್ ಆಗಿತ್ತು ಅದು ಒಂಥರ ಖುಷಿನೆ ಬೇರೆಯಾಗಿತ್ತು ಅದರದ್ದು ಸೊ ಐ ಫೋನದ್ದು ಮೊಬೈಲಿನದ್ದು ಫೀಚರ್ಸ್ ಕ್ಯಾಮ್ರಾ ಕ್ವಾಲಿಟಿ ಎಲ್ಲವು ಒಳ್ಳೆದಿತ್ತು ಸೊ ನನ್ಗೆಗೆ ಅದು ಮೊದಲೆ ಆ ಮೊಬೈಲ್ ಅಂದರೆ ಇಷ್ಟ ಐ ಫೋನಂದ್ರೆ ಐ ಫೋನಂದ್ರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ ಎಲ್ಲರಿಗು ಇಷ್ಟ ಅದೆಲ್ಲ ಡ್ರೀಮ್ ಮೊಬೈಲ್ ಆಗಿತ್ತು ಅಂಥದ್ರಲ್ಲಿ ನನ್ನ ಡ್ರೀಮ್ ಕಂಪ್ಲೀಟ್ ಆಯ್ತು ಅಂತಲ್ಲ ನನ್ಗೆ ತುಂಬ ಅಂದರೆ ತುಂಬ ತುಂಬ ಖುಷಿ ಆಯಿತು ಅದು ಸಹ ನನ್ನ ಫಸ್ಟ್ ಮೊಬೈಲ್ ಅದು ಕೂಡ ನನ್ನ ಇಷ್ಟವಾದ ಮೊಬೈಲ್ ಆಗಿತ್ತಲ್ಲ ಸೊ ನಾನು ತುಂಬ ತುಂಬ ತುಂಬ ಖುಷಿಯಾಗಿದ್ದೆ